ನಾನು ಜೀವನೋಪಯೋಗಕ್ಕಂತ ಬ್ರೈಡಲ್ ಬ್ಯೂಟಿಷಿಯನ್ ಅಂತ ಆಗ್ಬೇಕೂಂತ ತುಂಬ ಆಸೆ ಕನ್ಸುಗಳ್ನಲ್ಲ ಕಟ್ಟಿಕೊಂಡಿದ್ದೀನಿ ಕೂಡ ನಾನು ಮುಂದೆ ಒಂದು ಏನಾದರೂ ಮಾಡಬೇಕನ್ನೋ ಛಲ ಇದೆ ಹಠ ಇದೆ ಬ್ಯೂಟಿಷಿಯನ್ ಆಗಬೇಕು ಅನ್ನೋ ತುಂಬ ಆಸೆ ಕನ್ಸುಗಳು ಕೂಡ ಇದೆ ನಾನು ಹೋಗಿ ಕಲಿತು ನನ್ನ ಕಾಲಿನ ಮೇಲೆ ನಾನು ನಿಂತು ನಾನೇನೋ ಒಂದು ಮಾಡಬೇಕು ಅನ್ನೋ ಆಸೆ ಕೂಡ ನನಗಿದೆ ಆಸಕ್ತಿನೂ ನನಗಿದೆ ತುಂಬಾ ಕನಸುಗಳ್ನಲ್ಲ ನಾನು ಜೀವನ್ದಲ್ಲಿ ಕಟ್ಟಿಕೊಂಡಿದೀನಿ ಕೂಡ ಜೀವನಕ್ಕೆ ನಾನು ಒಂದು ಬ್ಯೂಟಿಷಿಯನ್ ಅಂತ ಆದರೆ ಅದೇ ಒಂದು ನನ್ನ ಜೀವನಕ್ಕೆ ದೊಡ್ಡ ಗುರಿ ಅಂತನೇ ಹೇಳ್ಬೋದು ತುಂಬ ಆಸೆ ಕನ್ಸನ್ನ ನಾನು ಅದರಲ್ಲೇ ಕಟ್ಟಿಕೊಂಡಿದೀನಿ ಮಾಡಬೇಕು ಅನ್ನೋ ಒಂದು ಆಸೆ ಕೂಡ ನನಗಿದೆ ಮಾಡ್ಬೇ ಮಾಡೇ ಮಾಡ್ತೀನಿ ಅನ್ನೋ ಛಲ ಹಠ ಕೂಡ ನನ್ನಲ್ಲಿ ತುಂಬಾ ಇದೆ ಈ ನಿರ್ಧಾರ ಬಂದ್ಬಿಟ್ಟಿತ್ತೆನೇ ನನ್ನನ್ನೊಂದು ಫ್ರೆಂಡ್ಸ್ ಅಥವಾ ನನ್ನ ಗೆಳೆಯರು ಆಗಿರ್ಬೌದು ನನ್ನ ಬಳಗದಲ್ಲೇ ಆಗಿರ್ಬೌದು ಅವರನ್ನ ನೋಡಿಯೇ ನಾನು ಇದು ಒಂದು ನಿರ್ಧಾರ ಅಂತ ಮಾಡಿದೆ ಅವರೂ ಕೂಡ ಇದನ್ನು ಕಲಿತು ತುಂಬ ಜೀವನದಲ್ಲಿ ಒಂದು ಒಳ್ಳೆಯ ದಾರಿ ಅಂತ ತಗೊಂಡು ಇದ್ದಾರೆ ಹಿಡ್ದಿದಾರೆ ಕೂಡ ಜೀವನಕ್ಕೆ ಅಂತ ಒಂದಷ್ಟೋ ಇಷ್ಟೋ ಅನ್ನೋ ಥರ ದುಡ್ದಿದ್ದಾರೆ ಕೂಡ ಈಗ ನಾನೂ ಕೂಡ ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಹುಟ್ದಾಗಿಂದಾನೂ ಇದೇ ಒಂದು ಆಸೆ